ಜಗತ್ತೀಗ ತುಂಬ ವಿಸ್ತಾರಗೊಂಡಿದೆ ಹೌದು ಅಂದರೀಗ ಮುಂಚಿನಾಗಿಲ್ಲ ಅಂದರೆ ನಮಗೀಗ ನೋ ನೋಡುವಾಗಲೇ ಗೊತ್ತಾಗ್ತದೆ ಮುಂಚೆ ಹೇಗಿತ್ತು ಈ ಜಗತ್ತು ಅದೇ ಈಗ ಎಷ್ಟು ಬದಲಾಗಿದೆ ಅಂದರೆ ಈಗ ಮುಂಚೆ ಈಗ ಹಳ್ಳಿಯಲ್ಲೇ ಇರಲಿ ಈಗ ಮುಂಚೆಯೆಲ್ಲ ಯಾವ ಥರ ಹಳ್ಳಿ ಇತ್ತು ಆದರೆ ಈಗ ಯಾವ ಥರ ಉಂಟು ಮುಂಚೆಯೆಲ್ಲ ಅಂದರೆ ಈಗ ರಸ್ತೆ ರಸ್ತೆಯಾಗಲಿ ಯಾವ ಹಳ್ಳಿಯಲ್ಲಿ ಯಾವ ಅದು ಔಷಧ ಆಗಲಿ ಯಾವ ಫೆಸಿಲಿಟಿಗಳಿರಲಿಲ್ಲ ಈಗೆಲ್ಲ ಎಲ್ಲ ಕಡೆ ಅಂದರೆ ಒಂದು ಹಳ್ಳಿ ಸಹ ಒಂದು ಸಿಟಿ ಥರವೇ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಮತ್ತೀಗ ಮುಂಚೆ ಎಲ್ಲ ಈಗ ದೊಡ್ಡ ದೊಡ್ಡ ಕಾಯಿಲೆಗೆಲ್ಲ ಯಾವುದೇ ಫೆಸಿಲಿಟಿ ಮದ್ದಿದ್ದೆಲ್ಲ ಮೆಡಿಸಿನ್ ಎಲ್ಲ ಇರಲಿಲ್ಲ ಆದರೆ ಈಗೆಲ್ಲ ಅಂದರೆ ಎಲ್ಲ ಸಾಮಾನ್ಯ ಎಲ್ಲ ಇದಕ್ಕೂ ರೋಗಕ್ಕೂ ಮೆಡಿಸಿನ್ ಕಂಡುಡಿಕಿದ್ದಾರೆ ಅದೇ ಕೊರೊನ ಬಂದಿತ್ತು ಅದಕ್ಕೂ ಎಲ್ಲ ಮೆಡಿಸಿನ್ ಕಂಡು ಹುಡ್ಕಿ ಈಗೆಲ್ಲ ಅದನ್ನೆಲ್ಲ ಅಂದರೆ ಬರದ ಹಾಗೆ ಎಲ್ಲ ಮಾಡಿದ್ದಾರೆ ಅಂದರೆ ಈಗ ಎಲ್ಲ ಫೀಲ್ಡಲ್ಲೂ ಸೈಂಟಿಫಿಕ್ ಫೀಲ್ಡಲ್ಲಿರಲಿ ಅಥವಾ ರಿಸರ್ಚ್ ಫೀಲ್ಡಲ್ಲಿರಲಿ ಎಲ್ಲ ಫೀಲ್ಡಲ್ಲೂ ಈಗ ತುಂಬ ಬದಲಾಗಿದೆ ಅಂದರೆ ಮನುಷ್ಯರೀಗ ಅಂದರೆ ಮುಂಚೆ ಎಲ್ಲ ಹೆಂಗಸರೆಲ್ಲ ಈಗ ಮನೆಯಿಂದ ಹೊರಗೆ ಯಾರೂ ಕೆಲಸಕ್ಕೆ ಹೋಗಬಾರದು ಹಾಗೆಲ್ಲ ಇತ್ತು ಆಗ ಈಗಲ್ಲ ಈಗೆಲ್ಲ ಹೆಂಗಸರು ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಎಲ್ಲ ಅಂದರೆ ಹೆಚ್ಚು ಈಗ ಪುರುಷರಿಗಿಂತ ಈಗ ಜಾಸ್ತಿ ವರ್ಕಲ್ಲಿ ಇದ್ದು ಎಲ್ಲ ಹೆಂಗಸರು ಮತ್ತೆ ಈಗ ಮುಂಚೆ ಎಲ್ಲ ಹೈರ್ ಎಜುಕೇಷನ್ ಎಲ್ಲ ಅಷ್ಟು ಫೆಸಿಲಿಟಿ ಇರಲಿಲ್ಲ ಈಗ ಹಾಗಲ್ಲ ಈಗೆಲ್ಲ ಮಕ್ಕಳೆಲ್ಲ ಹೈರ್ ಎಜುಕೇಷನ್ಗೆಲ್ಲ ಅಬ್ರಾಡಿಗೆಲ್ಲ ಹೋಗಿ ಕಲೀತಿದ್ದಾರೆ ಅಂದರೆ ಹೀಗೆ ಎಲ್ಲ ಮಟ್ಟದಲ್ಲಿ ಈಗ ತುಂಬ ಬದಲಾವಣೆಯಾಗಿದೆ ಈಗ ಮತ್ತೆಲ್ಲ ಈಗ ಡಿಜಿಟಲ್ ಕಾಲ ಮತ್ತೆ ಈಗ ಎಲ್ಲ ಅಂದರೆ ಈಗ ಮನಿ ಟ್ರಾನ್ಸಾಕ್ಷನು ಈಗ ಕ್ಯಾಷು ಮುಖಾಂತರ ನಡೀತಾ ಇಲ್ಲ ಎಲ್ಲ ಈ ಗೂಗಲ್ ಪೇ ಫೋನ್ ಪೇ ಅಂದರೆ ಯು ಪಿ ಐ ಮುಖಾಂತರವೇ ಎಲ್ಲ ಮನಿ ಟ್ರಾನ್ಸಾಕ್ಷನ್ ನಡೀತಾ ಉಂಟು ಅಷ್ಟು ಈಗ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ